ಹಲೋ ಇದು ಅಶ್ವಿನಿ ಅವರ ನಾನೂ ಟೆಕ್ಸಸ್ ಕಂಪ್ನಿ ಎಚ್ ಆರ್ ಅಮ್ಮ ಮಾತಾಡೋದು ಅಮ್ಮ ಈಗ ನೀವು ಹೀಗೆ ರೆಸಿಗ್ನೇಷನ್ ಬಿಡು ನಾ ಜಾಬ್ ಬಿಡ್ತಿದೀನ್ ಅಂತ್ಹೇಳಿ ರೆಸಿಗ್ನೇಷನ್ ಲೆಟ್ರ್ ಕಳಿಸಿದ್ರಿ ಏನಕ್ಕೆ ಅಂತ ಏನು ರೀಸನ್ಸ್ ಏನಾದ್ರು ಕ ಕ ತಿಳ್ಕೊಬೋದು ಏನಕ್ಕೆ ರಿಸೈನ್ ಮಾಡಾಕತ್ತೀರಿ ಚಲೋ ಸ್ಯಾಲ್ರಿ ಎಲ್ಲ ಚಲೋ ಸ್ಕಿಲ್ ಎಲ್ಲ ಚಲೋ ಇತ್ತಲ್ಲ ನಿಮ್ಮ ಸ್ಯಾಲ್ರಿ ಪ್ರಾಬ್ಲಮ್ಮ ಏನು ಪ್ರಾಬ್ಲಮ್ ಇತ್ತು ಇಲ್ಲಮ್ಮ ಈಗ ಇರೋ ಅಂಥ ಸ್ಯಾಲ್ರಿ ಪ್ಯಾಕೇಜು ಚೆನ್ನಾಗಿದ್ಯಲ್ಲ ಹೌದ್ ರೀ ಅಂದರೆ ನಿಮ್ದು ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತಾ ಆಗ್ಬೋದು ಏನು ಹೌದ ಅಮ್ಮ ಅಂದ್ರೆ ನಾನು ಎಮ್ ಡಿ ಅವ್ರಹತ್ರ ಒಂದುಸರಿ ಮಾತಾಡ್ತೀನಿ ರೀ ಮಾತಾಡೀ ನಿಮ್ದು ಹೀಗೆ ಕೇಳೋಕತ್ತಾರೆ ಏನು ಹೈಕ್ ಮಾಡ್ಬೋದ ಅಥ್ವ ಪ್ರಮೋಷನ್ ಏನಾರು ಅರೆಂಜ್ ಮಾಡ್ಲಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ರೀ ಹಾಂ ಸರಿ ಅಮ್ಮ ನಾನು ಎಮ್ ಡಿ ಅವ್ರಹತ್ರ ಒಂದುಸರಿ ಮಾತಾಡಿ ಅಟ್ಲಿಸ್ಟ್ ಇಪ್ಪತ್ತೈದು ಆಗಲಿಲ್ಲ ಅಂದರೂ ಇಪ್ಪತ್ತರ ಅಬೋವ್ ಇಪ್ಪತ್ತು ಅಥ್ವ ಇಪ್ಪತ್ತ ಎರಡು ಅಬೋವ್ ಒಂದು ಮಾಡಲಿ ಹಾಂ ಸರಿ ಅಮ್ಮ ನಾನು ಇನ್ನು ಒಂದು ಸಾರೀ ಎಮ್ ಡಿ ಅವ್ರಹತ್ರ ಡಿಸ್ಕಷನ್ ಮಾಡಿ ನಿಮ್ಗೆ ತಿಳಿಸ್ತೀನ್ ಅಮ್ಮ ಏನು ಅನ್ನೋದು